ಹಳೆಯ ತಲೆಮಾರು ಮತ್ತು ಯುವ ತಲೆಮಾರಿನ ನಡುವೆ ತುಂಬಾನೇ ವ್ಯತ್ಯಾಸಗಳಿವೆ ಹಳೆಯ ತಲೆಮಾರಿನವರು ತುಂಬ ಸಾಂಪ್ರದಾಯಿಕವಾಗಿ ಅವರ ಬದುಕನ್ನ ನಡೆಸ್ತಾ ಇದ್ದರು ಅವರು ಹಬ್ಬ ಹರಿದಿನಗಳನ್ನು ತುಂಬ ಚೆನ್ನಾಗಿ ಆಚರಿಸ್ತಾ ಇದ್ದರು ಅವರು ಪ್ರತಿಯೊಂದರಲ್ಲೂ ಹಿರಿಯರ ಮಾತನ್ನು ತೆಗೆದು ಹಾಕದೆ ಅವರು ಹೇಳಿದ್ದು ಕೇಳಿಕೊಂಡು ಅವರಿಗೆ ಗೌರವ ಕೊಟ್ಕೊಂಡು ಬ ಜೀವನ ನಡೆಸ್ತಾ ಇದ್ದರು ಅದೇ ಯುವ ತಲೆಮಾರಲ್ಲಿ ಆ ರೀತಿಯಾಗೋದಿಲ್ಲ ಅವರು ಅವರಿಗಿಷ್ಟ ಬಂದಂಗೆ ಅವರು ಬದುಕನ್ನ ನಡೆಸ್ತಾರೆ ಅವ್ರಿಗ್ಬೇಕಾದಾಗೆ ಬಟ್ಟೆನ ಹಾಕ್ಕೋತಾರೆ ಅವರು ತಮಗೆ ಎಲ್ಲಿ ಬೇಕಾದರೂ ಫ್ರೀಯಾಗಿ ಓಡಾಡಿಕೊಂಡು ಬರ್ತಾರೆ ಓದೋದ್ರಲ್ಲಾಗಿರ್ಬೋದು ಯಾವುದರಲ್ಲೇ ಆಗಿರ್ಬೋದು ಹಿಂದಿನ ತಲೆಮಾರಿನಲ್ಲಿ ಅವರಿಗೆ ಹೆ ಹೆಣ್ಣು ಮಕ್ಕಳಾಗಿದ್ದರು ಅಂತಂದರೆ ಜಾಸ್ತಿ ಓದಿಸ್ತಾ ಇರಲಿಲ್ಲ ಅವರಿಗೆ ಎಲ್ಲದರಲ್ಲೂ ರಿಸ್ಟ್ರಿಕ್ಷನ್ಸ್ ಜಾಸ್ತಿಯೇ ಇತ್ತು ಅವರು ಅಪ್ಪ ಅಲ್ಲ ಅಂದರೆ ಅವರ ಗಂಡನ ಮೇಲೆ ತುಂಬಾನೇ ಡಿಪೆಂಡ್ ಆಗಿರ್ತಾ ಇದ್ದರು ಅವರು ಮನೇಲಿ ಮಾತ್ರ ಕೆಲಸ ಮಾಡಬೇಕಿತ್ತು ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕೆ ಅವಕಾಶ ಇರಲಿಲ್ಲ ಅದೇ ಯುವ ತಲೆಮಾರಿನಲ್ಲಿ ಆ ಥರ ಇಲ್ಲ ಅವರು ಎಲ್ಲಿ ಬೇಕಾದರೂ ಹೋಗ್ಬೋದು ಬರ್ಬೋದು ಅವರಿಗೆ ಹೇಗೆ ಬೇಕೊ ಹಾಗೆ ಅವರು ಜೀವನಾನ ನಡೆಸ್ಬೋದು ಅವರಿಗೆ ಇಂಥದ್ದೇ ಕೆಲಸ ಮಾಡಬೇಕು ಅಂಥದ್ದೇ ಕೆಲಸ ಮಾಡಬೇಕು ಅಂತ ಯಾರು ಹೇಳಿದರೂ ಅವರು ಕೇಳೋದಿಲ್ಲ ಅವರಿಗೆ ಹೇಗೆ ಬೇಕೋ ಹಾಗೆ ಇರ್ತಾರೆ ಅವರು ಅವರು ಓದೋದಕ್ಕೂ ಅಷ್ಟೆ ಹೆಣ್ಣು ಮಕ್ಕಳಿಗೆ ಈಗ ಯಾವುದೇ ರಿಸ್ಟ್ರಿಕ್ಷನ್ಸು ಇಲ್ಲ ಅವರೆಷ್ಟು ಬೇಕಾದರೂ ಓದ್ಬೋದು ಅವರು ಎಲ್ಲಿ ಬೇಕಾದರೂ ಕೆಲಸಕ್ಕೆ ಹೋಗ್ಬೋದು ಅವರ ಕಾಲ ಮೇಲೆ ಅವರು ನಿಂತ್ಕೋಬೋದು ಅವರ ಜೀವನಾನ ಅವರು ನಡ್ಸ್ಬೋದು ಅವರ ತಂದೆ ಮೇಲಾಗಲಿ ಅವರ ಗಂಡನ ಮೇಲಾಗಲಿ ಅವರು ಡಿಪೆಂಡ್ ಆಗಿರಲ್ಲ ಎಲ್ಲ ಅವ್ರಿಗೆ ಹೇಗೆ ಬೇಕೋ ಹಾಗಿರ್ತಾರೆ ಅವರು ಇಷ್ಟು ಟೈಮಿಗೇ ಹೊರಗೆ ಹೋಗಿ ಇಷ್ಟರೊಳಗೇ ಬಂದ್ಬಿಡ್ಬೇಕು ಅನ್ನೋ ಒಂದು ರಿಸ್ಟ್ರಿಕ್ಷನ್ ಹಿಂದಿನ ತಲೆಮಾರಿನಲ್ಲಿ ತುಂಬಾನೇ ಇತ್ತು ಆದರೆ ಇವಾಗ ಹಾಗಿಲ್ಲ ಇಡೀ ಪ್ರಪಂಚದಲ್ಲಿ ಎಲ್ಲ ಕಡೆಗೂ ಎಲ್ಲರೂ ಓಡಾಡ್ತಾರೆ ಯಾರೂ ಯಾರಿಗೂ ಇಷ್ಟು ಟೈಮ್ ಒಳಗೆ ಬರಬೇಕು ಇಷ್ಟು ಟೈಮ್ಗೆ ಹೋಗಬೇಕು ಅಂತ ಯಾರೂ ಎಲ್ಲೂ ರೆಸ್ಟ್ರಿಕ್ಟ್ ಮಾಡಕ್ಕಾಗದಿಲ್ಲ ಆಮೇಲೆ ಹಬ್ಬಗಳನ್ನೆಲ್ಲ ಆವಾಗ ತುಂಬ ಚೆನ್ನಾಗಿ ಆಚರಿಸ್ತಾ ಇದ್ದರು ಪ್ರತಿ ದಿನವೂ ಯಾರೂ ಬಟ್ಟೆ ಎಲ್ಲ ತಗೋಳೋಕ್ಕೆ ಹೋಗ್ತಾ ಇರಲಿಲ್ಲ ಮನೆಯಲ್ಲೆಲ್ಲ ಸ್ಪೆಷಲ್ ಅಡಿಗೆಗಳನ್ನು ಪ್ರತಿ ದಿನ ಮಾಡ್ತಾ ಇರಲಿಲ್ಲ ಹಿಂದಿನ ತಲೆಮಾರಿನಲ್ಲಿ ಹಬ್ಬ ಅಂತ ಬಂತು ಅಂದರೆ ಎಲ್ಲರಿಗೂ ಹೊಸ ಬಟ್ಟೆ ಕೊಡಿಸ್ತಾ ಇದ್ದರು ಆಮೇಲೆ ಒಳ್ಳೆಯ ಒಳ್ಳೆಯ ಊಟ ತಿಂಡಿ ಎಲ್ಲ ಹಬ್ಬದ ದಿನಗಳಲ್ಲೇ ಮಾಡ್ತಾ ಇದ್ದರು ಜಾಸ್ತಿ ಆದರೆ ಇವಾಗ ಆ ರೀತಿ ಇಲ್ಲ ಯಾವಾಗ ಬಟ್ಟೆ ತಗೋಬೇಕು ಅಂತ ಅನಿಸತ್ತೆ ಆವಾಗ ಅವರಿಗೆ ಮನಸ್ಸಿಗೆ ಬಂದಾಗ ಅವರು ತೊಗೋತಾರೆ ಆಮೇಲೆ ಊಟ ಅಡಿಗೆಯೂ ಅಷ್ಟೆ ತಮಗೇನಾದ್ರೂ ತಿನ್ನಬೇಕು ಅಂತ ಅನಿಸಿದ್ರೆ ತಕ್ಷಣ ಮಾಡಿಕೊಂಡು ತಿನ್ಬೋದು ಇವಾಗ ಹಿಂದಿನ ಥರ ಇಲ್ಲ ಇವಾಗ ಎಲ್ಲ ಈಗಿನ ತಲೆಮಾರಿನವರು ದಿನಾಲೂ ಹೊರಗಡೆಯೇ ತಿನ್ನಬೇಕು ಅಂತ ಅನ್ನೋದು ಅವರ ಆಸೆಯಾಗಿರತ್ತೆ ಮನೆಯಲ್ಲಿ ಹೆಚ್ಚಿಗೆ ತಿನ್ನೋಕೆ ಇಷ್ಟಪಡೋದಿಲ್ಲ ಆದರೆ ಹಿಂದಿನ ತಲೆಮಾರಿನವರು ದಿನಾಲೂ ಮನೆಯಲ್ಲೇ ಮಾಡಿ ತಿನ್ನಬೇಕು ಆ ಥರ ಎಲ್ಲ ರಿಸ್ಟ್ರಿಕ್ಷನ್ಸ್ ಇತ್ತು ಹಾಗಾಗಿ ನಾವು ಅವರಿಬ್ಬರ ಮಧ್ಯಕ್ಕೆ ಸಮತೋಲನ ತರಬೇಕು ಅಂತ ಅಂದರೆ ನಾವು ವಾರ ಇಡೀ ಮನೆಯಲ್ಲೇ ತಿನ್ನಿ ಅಂತ ಹೇಳಬೇಕು ಒಂದು ವಾರಕ್ಕೆ ಒಂದ್ಸತಿ ಹೊರಗಡೆ ಹೋಗಿ ಹೋಟೆಲ್ನಲ್ಲಿ ಊಟ ಮಾಡಿದರೆ ಅವರಿಗೂ ಖುಷಿಯಾಗತ್ತೆ ಇವರಿಗೂ ಖುಷಿಯಾಗತ್ತೆ ಹಿಂದಿನ ತಲೆಮಾರಲ್ಲಿ ಎಲ್ಲರೂ ಮನೆಯಲ್ಲೇ ಒಂದೇ ಮನೆಯಲ್ಲೇ ವಾಸ ಮಾಡ್ತಾ ಇದ್ದರು ಅವರು ಹತ್ತು ಜನ ಇರ್ಬೋದು ಹದಿನೈದು ಜನ ಇರ್ಬೋದು ಎಲ್ಲರೂ ಒಂದೇ ಮನೆಯಲ್ಲೇ ಇರ್ತಾ ಇದ್ದರು ಎಲ್ಲರೂ ಒಬ್ರಿಗೊಬ್ಬರು ಹೊಂದಿಕೊಂಡು ಹೋಗ್ತಾ ಇದ್ದರು ಆದರೆ ಇವಾಗ ಆ ಥರ ಇಲ್ಲ ಎಲ್ಲರೂ ಇಂಡಿಪೆಂಡೆಂಟ್ ಆಗಿ ಅವ್ರವರದೇ ಸ್ವಂತ ಮನೆಯಲ್ಲಿ ಅವ್ರವರ ಸಂಸಾರ ಅಷ್ಟೇ ಇರಬೇಕು ಅಂತ ಅಂದು ಎಲ್ಲ ಆಸೆಪಡ್ತಾರೆ ಹಾಗಾಗಿ ಇವ್ರಿಬ್ಬರ ಮಧ್ಯಕ್ಕೆ ಸಮತೋಲನ ತರಬೇಕು ಅಂದರೆ ಈಗ ಯಾವಾಗ ವಾರಕ್ಕೆ ಒಂದ್ಸತಿ ಹೀಗೆ ಯಾವಾಗ ಅವರಿಗೆ ಟೈಮ್ ಇರತ್ತೆ ಹಬ್ಬಗಳಿರತ್ತೆ ಆವಾಗ ಎಲ್ಲರೂ ಒಟ್ಟುಗೂಡಿ ಹಬ್ಬಾನ ಆಚರಿಸೋದ್ರಿಂದ ಅವರಿಗೂ ಖುಷಿಯಾಗತ್ತೆ ಇವರಿಗೂ ಖುಷಿಯಾಗತ್ತೆ ಅವ್ರಿಬ್ಬರ ಮಧ್ಯಕ್ಕೆ ಸಮತೋಲನ ತರ್ಬೋದು ಹಿಂದಿನ ತಲೆಮಾರು ಮತ್ತು ಈಗಿನ ತಲೆಮಾರಿನಲ್ಲಿ ತುಂಬ ವ್ಯತ್ಯಾಸಗಳಿದೆ ಎಲ್ಲಗಳ ಎಲ್ಲವನ್ನೂ ನಾವು ಸಮತೋಲತೆ ತರಕ್ಕಾಗದೆ ಇದ್ದರೂ ಕೆಲವೊಂದು ವಿಷಯಗಳಲ್ಲಿ ನಾವು ಅವ್ರಿಬ್ಬರ ಮಧ್ಯಕ್ಕೆ ಸಮಾನತೆ ಸಮತೋಲತೆ ತರ್ಬೋದು